ಮೊದಲು ಭೂ ಸುಧಾರಣೆಗಳ ಅನುಷ್ಠಾನ ಎಂದರೆ ಯಂತ್ರಗಳು ಮತ್ತು ಟ್ರ್ಯಾಕ್ಟ್ರೀಗಳು ಇಂದ ಭೂಮಿಯನ್ನು ಶುದ್ಧ ಗೊಳಿಸ್ಬೇಕು ಮತ್ತೆ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅಂದರೆ ಭೂ ಸುಧಾರಣೆ ಮಾಡಲೇಬೇಕು ಮತ್ತು ಅನೇಕ ಬೆಳೆಗಳನ್ನು ನಿ ನೀಡಬೇಕು ಅನೇ ಹಾಕಿದ ಬೆಳೆನೇ ಹಾಕೋಂಗಿಲ್ಲ ಹೊಲಕ್ಕೆ ಹಾಕಿದ ಬೆಳೆನೇ ಹಾಕಿದ್ರೆ ಒಳ್ಳೆಯ ಉತ್ತಮ ಫಲಿತಾಂಶ ಬರೋದಿಲ್ಲ ಮತ್ತೆ ಸ್ಮಾರ್ಟ್ ನೀರಿನ ನಿರ್ವಹಣೆ ಮಾಡಬೇಕು ಬೆಳೆಗಳನ್ನು ನೀಡಲು ನೀರು ಅಥವಾ ಕೊಳವೆ ಬಾವಿಗಳು ಕಾಲುವೆಗಳು ಇದ್ದರೆ ನೀರು ನೀರನ್ನು ಹಾಕಬೇಕು ಮತ್ತು ಶಾಖ ಹೆಚ್ಚಿನ ಬೆಳೆ ಬರಬೇಕು ಅಂದರೆ ಶಾಖನೂ ಇರಬೇಕು ಮತ್ತೆ ಸುಧಾರಿತ ಬೀಜಗಳು ಬೀಜಗಳನ್ನು ನೆಡಬೇಕು ಯಾವುದ್ಯಾವ್ದು ಸುಧಾರಿತ ಅಂತವನ್ನ ಬೀಜಗಳನ್ನು ಹಾಕಬೇಕು ಮತ್ತೆ ಸಸ್ಯ ರಕ್ಷಣೆ ಸಸ್ಯ ರಕ್ಷಣೆ ಅಂತಂದ್ರೆ ಈಗ ನಾವು ಬೆಳೆ ಹಾಕಿರ್ತೀವಿ ಅದಕ್ಕೆ ಕ್ರಿಮಿ ಕೀಟಗಳು ಎಲ್ಲ ತಿಂತಾಯಿರ್ತವೆ ಅದಕ್ಕೆ ಔಷಧಿಗಳನ್ನು ಹಾಕಬೇಕು ಮತ್ತು ಸಾರಜನಕವನ್ನು ಬಳಸಬೇಕು ಸಸ್ಯ ಬೆಳೆವಣಿಗೆಗೆ ಅಗತ್ಯವಾದ ಅಂಶ ಎಂದರೆ ಇದು ಅದಕ್ಕಾಗಿ ಬಳಸಬೇಕು